ನಾನು ಒಂದು ವಾರದ ಹಿಂದೆ ಮಿಶೋದಲ್ಲಿ ಒಂದು ಶರ್ಟನ್ನು ಆರ್ಡ್ರ್ ಮಾಡಿದ್ದೆ ಅದು ಇವತ್ತು ಬಂದಿದೆ ತುಂಬ ಚೆನ್ನಾಗಿದೆ ಬಟ್ಟೆಯ ಗುಣಮಟ್ಟ ಮತ್ತು ಅದರದು ಬಣ್ಣ ಕೂಡ ನಾವು ಯಾವ ಕಲರಲ್ಲಿ ಬುಕ್ ಮಾಡಿದ್ದೆವೋ ಅದೇ ಕಲರಲ್ಲಿ ನಮಗೆ ಬಂದಿದೆ ಬಟ್ಟೆ ಗುಣ ಕೂಡ ಭಾಳ ಚೆನ್ನಾಗಿದೆ ಕ್ವ್ಯಾಲಿಟಿಯಲ್ಲಿದೆ ನನ್ನ ಫ್ರೆಂಡ್ ಒಬ್ಬಳು ಹೇಳ್ತಾ ಇದ್ಲು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕ್ವ್ಯಾಲಿಟಿಯಾಗಿ ಇರಲ್ಲ ಮತ್ತು ನಾವು ಬುಕ್ ಮಾಡಿದಾಗ ನಾವು ಬೇರೆನೇ ಬುಕ್ ಮಾಡಿದ್ರೆ ಬೇರೆನೇ ಒಂದು ವಸ್ತು ನಮಗೆ ಬರ್ತದೆ ಅಂತ ಎಲ್ಲ ಹೇಳ್ತಾ ಇದ್ಲು ಆದರೆ ಈ ಮೀ ಇಲ್ಲಿ ನಾವು ಮಿಶೋದಲ್ಲಿ ಮಾಡಿದಾಗ ನಾವು ಯಾವ ಥರದ ಬಟ್ಟೆ ಆರ್ಡ್ರ್ ಮಾಡಿದ್ದೆವೋ ಅದೇ ಬಟ್ಟೆ ನಮಗೆ ಬಂದಿದೆ ಶರ್ಟು ಕಲರು ಮತ್ತು ಸೈಜು ನಾವು ಯಾವುದೇ ಯಾವ ಬುಕ್ ಮಾಡಿದ್ದೆವೋ ಅದೇ ನಮಗೆ ಬಂದಿದೆ ಯೆ ಹೇಳ್ತಾರೆ ಇದು ಚೆನ್ನಾಗಿರಲ್ಲ ಅಂತ ಆದರೆ ಚೆನ್ನಾಗಿದೆ ಬಟ್ಟೆ ಕ್ವ್ಯಾಲಿಟಿ ಕೂಡ ಚೆನ್ನಾಗಿದೆ ಏನೂ ಮೋಸ ಇಲ್ಲ